ನಾವು ಆನ್ಲೈನಲ್ಲಿ ಒಂದು ಫೋನನ್ನ ತರಿಸಿದ್ವಿ ಆದರೆ ಅದು ಸ್ವಲ್ಪ ಕೂಡ ಸರಿಯಾಗಿಲ್ಲ ಅದ್ರ ಕೆಲಸ ಕೂಡ ಸರಿಯಾಗಿ ಮಾಡ್ತಿಲ್ಲ ಅದರ ರ್ಯಾಮ್ ಕಮ್ಮಿ ಇದೆ ಹಾಗೆ ಹಲವಾರು ಸಮಸ್ಯೆಗಳು ಆ ಫೋನಲ್ಲಿದೆ ಯಾರೋ ಹಿಂದೆ ಅದನ್ನು ಆಲ್ರೆಡಿ ಬಳಸ್ಕೊಂಡ್ಬಿಟ್ಟು ನಾ ಮತ್ತೆ ನಮಗೆ ಕೊಡ್ತಿರೋ ಫೋನ್ ಥರ ಇದೆ ಅದು ಸ್ವಲ್ಪ ಕೂಡ ತನ್ನ ಕೆಲಸವನ್ನ ಅದು ಒಂಥರ ಫೋನ್ ಯಾವ ಥರ ಇರಬೇಕೋ ಆ ಥರ ಇಲ್ಲವೇ ಇಲ್ಲ ಅದರ ಕ್ವಾಲಿ ಅದ್ರ ಗುಣಮಟ್ಟ ಆಗಲಿ ಎಲ್ಲ ಕೂಡ ತುಂಬ ಕೆಟ್ಟದಾಗಿದೆ ಆದ್ದರಿಂದ ಈ ಆನ್ಲೈನ್ ಶಾಪಿಂಗ್ ಅಂತ ಹೋಗಿ ಅದರಿಂದ ಮೋಸ ಹೋಗೋ ಬದಲು ಪ್ರತ್ಯಕ್ಷವಾಗಿ ನಾವೇ ಹಣ ತಗೊಂಡು ಹೋಗಿ ತಗೊಳುದು ಉತ್ತಮ ಅಂತ ತಿಳಿಸ್ತೇನೆ ಫೋನ್ ತಗೊಳೋಕೂನೆ ಮುಂಚೆ ಅದು ಆನ್ಲೈನಲ್ಲಿ ನಾವು ತಗೊಳ್ಳೇಬಾರದು ಅಂತ ನಿರ್ಧಾರ ಮಾಡ್ಬೇಕು ಯಾಕಂದರೆ ಈ ಫೋನ್ ಅಷ್ಟು ಕೆಟ್ಟದಾಗಿದೆ ನಾವು ಊಹಿಸ್ಕೊಳ್ಳೋಕ್ಕೂ ಆಗೋಲ್ಲ ಈ ಫೋನ್ ಬಂದಿರೋದು ಇಷ್ ಹ್ಮ್